ಹಲೋ ಇದು ಗಣೇಶ್ ಟ್ರಾವೆಲ್ಸಾ ನಮಗೆ ಒಂದು ಅಂದರೆ ಟೂರ್ ಮಾಡಬೇಕಿತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ನಾವೊಂದು ಹತ್ತೊಂಬತ್ತು ಜನ ಇದ್ದೇವೆ ನಮಗೆ ಅಂದರೆ ಇಲ್ಲಿ ಉಡುಪಿಯಿಂದ ಕೇರಳ ತನಕ ನಮಗೊಂದು ಟೂರ್ ಮಾಡಬೇಕಿತ್ತು ಸೊ ನಿಮ್ಮ ನಿಮ್ಮಲ್ಲಿ ಯಾವ ಗಾಡಿ ಎಲ್ಲ ರೆಡಿ ಇದೆ ಕಾರು ಅಥವಾ ಟವೆರಾ ಸೊ ನಮಗೆ ಕಾರ್ ಬೇಡ ಕಾರು ಸಣ್ಣದಾಗ್ತಿದೆ ಸೊ ಟವೆರಾ ಆಗ್ಬೋದು ಅದಕ್ಕೊಂದು ಎಷ್ಟು ಎಮೌಂಟ್ ಬಾ ಇದು ಬಾಡಿಗೆ ಎಷ್ಟು ಎಮೌಂಟ್ ಬೇಕಾಗ್ತಿದೆ ಒಂದು ಇಪ್ಪತ್ತು ಸಾವಿರ ಆಗುತ್ತಾ ಇದು ಜಾಸ್ತಿ ಆಗ್ತಿದೆ ಸ್ವಲ್ಪ ಕಡಿಮೆ ಮಾಡ್ಬೋದಲ್ಲ ನಿಮಗೆ ಹಾಂ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ನೋಡಿ ಯಾಕೆಂದರೆ ಮತ್ತೆ ನಮಗೆ ಅಲ್ಲಿ ಇಲ್ಲಿ ಉಡುಪಿಯಿಂದ ಕೇರಳಕ್ಕೆ ಹೋಗುವಾಗ ನಮಗೆ ಮಧ್ಯದಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಲ್ಲಲ್ಲಿ ಸ್ಟಾಪ್ ಕೊಡಬೇಕು ಮತ್ತೊಂದಂದರೆ ನಮಗೆ ಚಹಾ ತಿಂಡಿ ಊಟ ಎಲ್ಲ ಅಲ್ಲಲ್ಲಿ ನಾವು ಮಾಡ್ತೇವೆ ಸೊ ನೀವು ಅಲ್ಲಲ್ಲಿ ಕೂಡ ಗಾಡಿಯನ್ನು ನಿಲ್ಸ್ಬೇಕಾಗ್ತದೆ ಅಂದರೆ ಒಂದು ದಿನದ್ದು ನಮಗೆ ಟೂರು ಸೊ ಮತ್ತೆ ಇನ್ನೊಂದು ಏನಂದರೆ ಈಗ ನಾವು ನಿಮಗೆ ಪೇಮೆಂಟ್ ಮಾಡ್ಬೇಕಾದರೆ ಕ್ಯಾಶ್ ಮಾಡಬೇಕಾ ಅಥವಾ ಗೂಗುಲ್ ಪೇನ ಫೋನ್ಪೇನ ಒಂದು ತಿಳಿಸಿ ಯಾಕೆಂದರೆ ನಮಗೆ ಕ್ಯಾಶ ಪೇಮೆಂಟಿಗಿಂತ ಒಂದು ಗೂಗುಲ್ ಪೇ ಅಥವಾ ಫೋನ್ಪೇ ಇದ್ದರೆ ಒಳ್ಳೆಯದು ಯಾಕೆಂದರೆ ನಮಗೂ ಒಳ್ಳೆಯದಾಗ್ತಿದೆ ಯಾಕೆಂದರೆ ನಿಮಗೂ ನಾವೊಂದು ಗೂಗುಲ್ ಪೇ ಮಾಡಿದರೂ ಅದರಲ್ಲಿ ಅಂದರೆ ಸೇವ್ ಇರ್ತದೆ ನಾವು ನಿಮಗೆ ಎಮೌಂಟ್ ಕೊಟ್ಟಿದ್ದೇವೆ ಅಂತ ಹಾಗಾಗಿ ನೋಡಿ ನಮಗೆ ಕಾರ್ ಬೇಡ ಟವೆರಾ ಅಥವಾ ಬೇರೆ ಏನಾದರೂ ಟ್ರಾವೆಲ್ ಆ ಟ್ರಾವೆಲರ್ ಆ ಥರ ಇದ್ದರೆ ಒಳ್ಳೆಯದಿತ್ತು ಹಾ ನಮಗೆ ಅಂದರೆ ಇವತ್ತಿಗಲ್ಲ ನಮಗೆ ಅಂದರೆ ಒಂದು ಟ್ವೆಂಟಿ ಟುಗೆ ನಾವು ಹೊರಡ್ತೇವೆ ಹಾಗಾಗಿ ಒಂದು ಮಾರ್ನಿಂಗ ಸಿಕ್ಸ್ ಒ ಕ್ಲಾಕಗೆ ನಾವು ಹೊರಡ್ತೇವೆ ಸೊ ಮಾರ್ನಿಂಗ್ಗೆ ನೀವು ಕಳಿಸಿಕೊಡ್ತೀರಾ